ಹಲೋ ಯಶ್ವಂತ್ ಡಾಕ್ಟ್ರ ಇದು ನನಗೆ ತುಂಬ ಜ್ವರ ಇದೆ ಏನು ಮಾಡೋದು ಒಂದು ತಿಂಗಳಿಂದ ಒಂದು ತಿಂಗಳಿಂದ ಅನ್ಕೊಂತೀನಿ ಒಂದು ತಿಂಗ್ಳಿಂದ ಹೋದ ವಾರ ಎಷ್ಟು ದಿವ್ಸ ಆಯಿತು ಅಂತ ಗೊತ್ತಿಲ್ಲ ನಂಗೆ ಎರಡು ಟೈಮ್ ನೆನಪಿಲ್ಲ ಡೇಟು ಅದೇ ಒಂದು ನನಗೆ ನೆನ್ಪಿರೋ ಪ್ರಕಾರ ಒಂದು ಮೂರು ನಾಲ್ಕು ಒಂದು ಐದು ದಿನ ಅಂದ್ಕೋತೀನಿ ಕರೆಕ್ಟಾಗಿ ನನಗೂ ನೆನಪಿಲ್ಲ ಒಂದು ಐದು ದಿನ ಅಂದ್ಕೋತೀನಿ ಫುಲ್ ಕೆಮ್ಮು ನೆಗಡಿ ಜ್ವರ ಹಾಂ ನೆಗಡಿ ಇದೆ ನೆಗಡಿ ಇದೆ

ಇಲ್ಲ ಇಲ್ಲ ಆ ಥರಯೆಲ್ಲ ಏನಿಲ್ಲ ಆದರೆ ನನಗೆ ಸ್ವಲ್ಪ ಇಲ್ಲ ಬರೆಯಕ್ಕಾಗ್ತಿಲ್ಲ ಕೈಯೆಲ್ಲ ನೋಯ್ತಿದೆ ಹ್ಞೂ ಆ ಥರ ಆಗ್ತಿದೆ ಹ್ಞೂ ಆ ಥರ ಆಗ್ತಿದೆ ಹ್ಞೂ ಆ ಥರ ಆಗ್ತಿದೆ

ಬಿಸಿ ರಾಗಿ ಮುದ್ದೆ ಆಯಿತಾ ಮತ್ತು ಇವಾಗ ಬೆಳಿಗ್ಗೆ ಸಂಜೆ ಟ್ಯಾಬ್ಲೆಟು ಹ್ಞೂ ಹ್ಞೂ ಹ್ಞೂ ಸರಿ ಮಾಡಿ ಹ್ಞೂ ಹ್ಞೂ ಹಾಂ ಹಾಂ ಹಾಂ ಸರಿ ಸರಿ ನಮ್ದು ಇಲ್ಲಿ ಮಂಡ್ಯ

ಹಾಂ ಅದೇ ಬರ್ತೀನಿ ನಾಳೆ ಒಂದು ಹನ್ನೆರಡು ಗಂಟೆಗೆ ಬರ್ತೀನಿ ಹ್ಞೂ ಸರಿ ಆಯಿತು ನಾಲ್ಕೂವರೆಗೆ ಹೋಗ್ತೀನಿ ನಂಗೆ ಈಗ ಟೈಮಿಲ್ಲ ಅನ್ನಿಸುತ್ತೆ ಸ್ವಲ್ಪ ಬೇಗ ಬರ್ತೀನಿ ಹ್ಞೂ ಸರಿ ಸರಿ ಆಯಿತು ಹ್ಞೂ ಸರಿ ಸರಿ ಸರಿ ಹಾಂ